ನಾನು ರೀಸೆಂಟ್ ಆಗಿ ಒಂದು ಇಯರ್ ಫೋನ್ ತೊಗೊಂಡಿದ್ದೆ ಅಮೆಝೋನಲ್ಲಿ ಅದು ತುಂಬ ಜಲ ಜಲ್ದಿನೇ ಬೇಗನೆ ಮನೆಗೆ ಬಂತು ಅಂದರೆ ಒಂದು ಥ್ರೀ ಫೋರ್ ಡೇಸಲ್ಲೇ ಬಂತು ಆನ್ಲೈನ್ ಆಡ್ರ್ ಮಾಡಿದ್ದು ಥ್ರೀ ಫೋರ್ ಡೇಸಲ್ಲೇ ಬಂತು ಆ್ಯಕ್ಚುಲಿ ಅದು ನಾನು ಬೇರೆಯವ್ರದೆಲ್ಲ ರಿವ್ಯೂಸ್ ನೋಡಿಬಿಟ್ಟೇ ತೊಗೊಂಡಿದ್ದು ಚೆನ್ನಾಗಿತ್ತು ತುಂಬಾ ಮುಂಚೆ ಎಲ್ಲ ಅದು ಆರ್ಡ್ರ್ ಮಾಡಿದ ತಕ್ಷಣ ಸರ್ವೀಸೂ ಬೇಗ ಆಯಿತು ಮನೆಗೂ ಬಂತು ಆಮೇಲೆ ಎಷ್ಟು ಕ್ಲೀಯರ್ ಆಗಿ ಕೇಳ್ಸೋದು ಅಂದರೆ ತುಂಬ ಚೆನ್ನಾಗಿತ್ತು ಅದು ನೋಡ್ಲಿಕ್ಕೆ ಕಲರೂ ಸಖತ್ತು ಆಗಿದೆ ಆಮೇಲೆ ಕಲರ್ವೈಸು ಮತ್ತು ಕ್ವ್ಯಾಲಿಟಿ ಆಮೇಲೆ ಅದು ಪ್ರೈಸು ಪ್ರೈಸೂ ತುಂಬ ರೀಸ ರೀಸನೇಬಲ್ ಪ್ರೈಸ್ ಇತ್ತು ಆ ಥರ ಅಂತ ಆಡ್ರ್ ಮಾಡಿದ್ದೆ ಅದು ಸ್ಟಾಟಿಂಗ್ ಎಲ್ಲ ಒಂದು ಒನ್ ಮಂಥ್ ಎಲ್ಲ ತುಂಬ ಚೆನ್ನಾಗಿ ಬಂತು ಅದು ಆದ ಮೇಲೆ ನೆಕ್ಸ್ಟ ಒನ್ ಮಂಥ ಒನ್ ಟು ಥ್ರೀ ಒನ್ ಮಂಥ ಟೂ ಮಂಥ್ಸ ಆ ಥರ ಆದ ಮೇಲೆ ಸ್ವಲ್ಪ ಅದು ಕ್ವ್ಯಾಲಿಟಿ ವಯ್ಸ್ ಕ್ವ್ಯಾಲಿಟಿ ಅಂದರೆ ಹಿಯರಿಂಗ್ ಕ್ವ್ಯಾಲಿಟಿ ಕಡಿಮೆ ಆಗ್ತಾ ಬಂತು ಅಂದರೆ ಸ್ವಲ್ಪ ಸ್ವಲ್ಪ ಒಂದೊಂದು ಸರಿ ಸ್ಟ್ರಕ್ ಆಗೋದು ಕೇಳಿಸ್ತಾ ಇರಲಿಲ್ಲ ಆ ಥರ ಆಗಲಿಕ್ಕೆ ಬಂತು ಅದು ಆದ ಮೇಲೆ ಕ್ವ್ಯಾಲಿಟಿ ಅಂದರೆ ಏನು ಸ್ಟಾಟಿಂಗ್ ತಂದಾಗ ಚೆನ್ನಾಗಿ ಅನಿಸಿತ್ತು ಬಟ್ ಆದ ಮೇಲೆ ಅದು ಯಾಕೋ ಪುವರ್ ಕ್ವ್ಯಾಲಿಟಿ ಅಂತ ಅನ್ನಿಸ್ತಾ ಬಂತು ನಮಗೆ ಮೀನ್ಸು ವಾಯ ಅದು ಸೈಡಿಗೆಲ್ಲ ವಾಯರ್ ಇರತ್ತಲ್ಲ ಅದೆಲ್ಲ ಓಪನ್ ಆಗ್ಲಿಕ್ಕತ್ತು ಆಮೇಲೆ ಅದು ಎಷ್ಟು ನಾವು ದೂರ ಈ ಥರ ದೂರ ಹಿಡಿದ್ರೆ ಏನೂ ಕ್ಲೀಯರ್ ಆಗಿ ಕೇಳಿಸ್ತಾನೆ ಇರಲಿಲ್ಲ ನನಗೆ ಆ ಥರ ಆಗ್ತಾ ಇತ್ತು ಹಾಗಾಗಿ ಅದು ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ